ಉದ್ಯೋಗದಲ್ಲಿ ಯಾವುದ್ಯಾವ್ದೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಸಲ ಪ್ರಮಾದ ಆಗುತ್ತೆ ಪ್ರಮಾದ ಗೊತ್ತಿದ್ದಾಗುತ್ತೊ ಗೊತ್ತಿಲ್ದಿದ್ದು ಆಗುತ್ತೊ ಗೊತ್ತಿರಲ್ಲ ಆ ಸಂದರ್ಭದಲ್ಲಿ ನಮಗೇನಂದ್ರೆ ಕೆಲವ್ರಿಗೆ ಪಾಪ ಭಯ ಆಗಿರುತ್ತೆ ಅದರ ಬಗ್ಗೆ ಗೊತ್ತಿರಲ್ಲ ಅಂತೇಳಿಬಿಟ್ಟು ಇದಾಗುತ್ತೆ ಕೆಲವ್ರು ಅದನ್ನ ಇದು ಮಾಡ್ಕೊಳಕ್ ಆದರೆ ಆ ಪ್ರಮಾದವನ್ನು ನಿಲ್ಸೋದು ಇಂಪಾರ್ಟೆಂಟ್ ನಮಗೆ ಬಹಳ ಒಂದು ಉದಾಹರಣೆಗೆ ನಾವು ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಕಂಪನಿ ಅಗ್ನಿ ಇದಾಗುತ್ತೆ ಸ್ಪರ್ಶ ಆಗುತ್ತೆ ಆ ಸ್ಪರ್ಶ ಆದಾಗ ನಾವೆಲ್ಲ ಟೀ ಕುಡಿತಾ ಇರ್ತೀವಿ ಪ್ರತಿಯೊಬ್ಬ ಕಾರ್ಮಿಕರು ಇದು ಮಾಡ್ತಾ ಇರ್ತಾ ಇದು ಮಾಡ್ತಾ ಇರ್ತಾರೆ ಕಾಫಿ ಟೀ ಕುಡಿತಾ ಇರ್ತಾರೆ ನಮ್ಮ ಸ್ನೇಹಿತ ಒಬ್ಬ ಅದರೊಳಗೆ ಸೇರ್ಕೊಂಡು ಬಿಟ್ಟಿರ್ತಾರೆ ಬಟ್ ನಾವ್ಹೋಗಿ ಆಚೆ ಬಾರೋ ಅಂದರೆ ಗ್ಲಾಸ್ ಒಡ್ದು ಬಿಟ್ಟು ಒಳಗೆ ಆಚೆ ಬರಬೇಕಾ ಅಂತಾನೆ ಅವನು ಆದರೆ ನಮಗೆ ಅವನಿಗೆ ಆ ಗ್ಲಾಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಹೊರ್ತು ಅವನು ಪ್ರಾಣದ ಬಗ್ಗೆ ಯೋಚನೆ ಮಾಡಿಲ್ಲ ಆಗ ನಾವೇ ಹೋಗಿ ಗ್ಲಾಸ್ ಒಡೆದು ಆಚೆ ಕರ್ಕೊಂಡ್ವಿ ಏನು ಗುರು ಅಂದ ಆದರೆ ನಾವು ಹೇಳಿದ್ವಿ ಫಸ್ಟ್ ನಾವು ಸೇಫ್ಟಿಯಾಗಿರಬೇಕು ಆಮೇಲೆ ಇದು ಅಂತ ಆಮೇಲೆ ಬ್ಯಾರೆವ್ರು ಬರ್ತಾರೆ ಅದನ್ನು ಆರಿಸ್ತರೆಯಿದದ್ದರೆ ಇದು ಬಟ್ ನಮ್ಮ ಕೈಯಲ್ಲಾದಷ್ಟು ಎಷ್ಟು ಪ್ರಮಾದವನ್ನ ತಪ್ಸೋಕ್ ಆಗುತ್ತೊ ಅದ್ನ ತಪ್ಪಿಸೋದು ನಮ್ಮ ಕರ್ತವ್ಯ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ ಅದುಕ್ಕೋಸರಾಗಿ ನಮಗೆ ಅನ್ನ ಕೊಡುಂಥ ಕಾರ್ಖಾನೆ ಆಗಲಿ ಯಾವುದೇ ಒಂದು ಇದಾಗಲಿ ಅದನ್ನು ನಾವು ಬೆಳೆಸೋಣ ಬಟ್ ಪ್ರಮಾದದಲ್ಲಿ ಇದ್ದಾಗ ಅದನ್ನು ಉಳಿಸೋದು ನಮ್ಮ ಅಷ್ಟೇ ಕರ್ತವ್ಯ ನಮ್ಮದು ಯಾಕಂದರೆ ಅವರು ನಾವು ಉದ್ಯೋಗ ಮಾಡೋದುಕೋಸ್ರ ನಮಗೆ ಯಾವಥರ ಇದು ಕೊಡ್ತಾರೊ ನಾವು ಅದನ್ನ ಉಳಿಸ್ಕೊಳದುಕ್ಕೆ ನಮ್ಮವು ಅದೇ ಥರ ಇದು ಮಾಡಬೇಕಂತ ಹೇಳಿ ನಾವು ಹೇಳದಿಕ್ಕೆ ಇಷ್ಟಪಡ್ತೀನಿ